ಹಲೋ ನಮಸ್ಕಾರ ಸರ್ ಹೌದಾ ಸರ್ ನಾನು ನಾಲ್ಕನೇ ಐದನೇ ಕ್ಲಾಸಿಗೆ ಟೀಚ್ ಮಾಡ್ತೀನಿ ಸರ್

ಹಾಂ ಸರ್ ಸಮಸ್ಯೆ ಏನು ಸರ್ ಅದೇ ಇವಾಗ ಬಂದಿರ್ತಾರೆ ಮೂರನೇ ತನ ಅವ್ರು ಬರೀ ಅಕ್ಷರಗಳು ಆಡೋದು ಕುಣಿಯೋದು ಅದೇ ಕಲ್ತಿರ್ತಾರೆ ಈಗ ನಾಲ್ಕನೇ ತರೀಕೆ ತರಗತಿಗೆ ಬಂದಾಗ ಪ್ರಶ್ನೆಗಳು ಉತ್ರಗಳು ಬರಿಯೋದು ಓದೋದು ಪುಸ್ತಕವೇ ಇದ್ದಿರ್ತಲ್ಲ ಸರ್ ಒಂದ್ನೇ ಮೂರನೇ ತನಾನು ಇದ್ದಿರ್ತದೆ ಆದರೆ ಅದು ಸ್ಪೋರ್ಟ್ಸ್ ಮಾಡೋದ್ರಾಗ ಆಟ ಆಡೋದ್ರಾಗ ಗೇಮ್ ಆಡೋದ್ರಾಗ ಆ ನಲಿ ಕಲಿ ಅಂತ್ಹೇಳಿ ಈಗ ಬಂದದಲ್ಲ ಸರ ಈಗ ಅದರೊಳಗೆ ಅವ್ರು ಇರ್ತಾರೆ ಈಗ ನಮಗೆ ಇಲ್ಲಿ ಬಂದ ಮ್ಯಾಲೆ ಸ್ವಲ್ಪ ಅವ್ರನ್ನ ಮ್ಯಾನೇಜ್ ಮಾಡೋದಾಗಲೀ ಅವ್ರನ್ನ ಈಗ ಆಡಿ ಕೆಡ್ದು ಬಂದಿರ್ತಾರೆ ಅವರು ಹಾಂ ಇಲ್ಲಿ ಬಂದಮೇಲೆ ಸೈಲೆಂಟ್ ಕೂರೋದುಕ್ಕೂ ಸ್ವಲ್ಪ ಇದು ಆಗಿರ್ತದೆ ಅವರಿಗೆ ಅದನ್ನು ಎದರ್ಸ್ಬೇಕಾಗ್ತದೆ ಸರ್ ಸಮಸ್ಯೆನ ನಾವು ಹಾಂ ಸರ್

ಗಣಿತ ಸರ್

ಅವಾಗ ನಾವೇನು ಮಾಡ್ತೀವಿ ಸರ್ ಹಣ್ಣುಗಳಾಗಲೀ ಚಾಕ್ಲೇಟ್ ಆಗಲೀ ಅವ್ರಿಗೆ ಮನ್ಸಿಗೆ ಪಟ್ಟನೆ ತಿಳಿವಂಥದ್ದನ್ನು ಮಾಡ್ತೀವಿ ಸರ್ ಅವ್ರಿಗೆ ಗೊತ್ತಾಗತ್ತೆ ಈಗ ಟೂ ಇಂಟು ಟೂ ಎರ್ಡ್ ಬ ಎರ್ಡು ಪ್ಲಸ್ ಎರ್ಡು ಅಂತ ಹೇಳ್ಬೇಕಾದ್ರೆ ನಾವು ಸರ್ ಅವ ಅವಾಗ ಗೊತ್ತಾಗಿ ಅವು ಅಷ್ಟು ತಲೆ ಓಡ್ಸಲ್ಲ ಸರ್ ಅವಾಗ ನಾವೇನು ಮಾಡ್ತೀವಿ ಹಣ್ಣುಗಳಾಗ್ಲೀ ಚಾಕ್ಲೇಟ್ ಆಗಲೀ ಏನೇ ಬೇರೆ ವಸ್ತುಗಳು ಇಟ್ಟು ಏ ಎರಡು ಎರಡು ಹಣ್ಣು ತಿಂದ್ರೆ ಎಷ್ಟಾಯ್ತಪ್ಪ ಇಲ್ಲಾ ಎರಡು ಎರಡು ಬಾಲ್ ಕೊಟ್ಟರೆ ಎಷ್ಟಾಯ್ತಪ್ಪ ಹಿಂಗೆ ನಾವು ಕೇಳ್ದಾಗ ಏನಾಗ್ತೈತೆ ನಾಲ್ಕು ಅಂತ ಗೊತ್ತಾಗ್ಬಿಡ್ತದೆ ಸರ್ ಅವ್ರಿಗೆ ಹಾಂ ಈ ರೀತಿ ನಾವು ಮಕ್ಳನ್ನ ಇದು ಮಾಡ್ತೀವಿ ಕೆಲ ಮಕ್ಳು ಸ್ವಲ್ಪ ಇರ್ತಾರೆ ಸರ್ ಅವ್ರಿಗೆಲ್ಲ ನಾವು ಒಬ್ರು ನೋಡಿ ಒಬ್ರು ಮಾಡೋದು ಮಾಡೋದು ಈ ರೀತಿಯೆಲ್ಲ ಮಾಡ್ತೀವಿ ಸರ್ ನಾವು

ನಾನು ನಾನು ಭಾಳ ಪ್ರಯತ್ನ ಮಾಡಬೇಕಪ್ಪಾ ಇವ್ರು ಹೇಳೋದ್ರಾಗೆ ಹಿಂಗೆ ಅನ್ನಕತ್ತಾರೆ ಅವ್ರಿಗೆ ಯಾಕೋ ಸಫೀಷಿಯಂಟ್ ಇಲ್ಲ ಆಗ್ಯಾದೆ ನಾನು ಏನದು ಅಂತಂದ್ರೆ ಚೆನ್ನಾಗಿ ನಾ ಮಾಡಬೇಕು ಅಂತ್ಹೇಳಿ ನನಗೆ ಹಂಗೆ ಅನ್ನಿಸ್ತದೆ ಸರ್ ಹಿರಿಟೇಟ್ ಆಗೋಲ್ಲ ನನಗ್ ನಾನು

ಏನೇನು ಅಂದರೆ ನಾವು ಡೇಟ್ ಆಫ್ ಬರ್ತ್ ಡೇಟ್ ಆಫ್ ಬರ್ತಾ ಅಪ್ಪನ ಹೆಸ್ರು ಅಮ್ಮನ ಹೆಸ್ರು ಆಮೇಲೆ ಫೀಸ್ ಮೂಲ ಪ್ರತಿ ಅದು ಒಂದು ದ್ವಿತೀಯ ಪ್ರತಿ ಅದು ಸೀಲ ಸಿಗ್ನೇಚರ ಮತ್ತೆ ಆಮೇಲೆ ಏನದೆ ಅಂತಂದರೆ ಈಗ ಎಸ್ ಟಿ ಎಸ್ ನಂಬರ್ ಅದಲ್ಲ ಸರ್ ಈಗ ಹೊಸ್ದಾಗ್ ಬಂದದೆ ಈಗ ಅದನ್ನು ಎಸ್ ಟಿ ಎಸ್ ನಂಬರ್ ಸ್ಟೂಡೆಂಟ್ ನಂಬರ್ ಇರ್ತದೆ ಸರ್ ಆ ನಂಬರನ್ನು ನಾವು ನೋಡ್ತೀವಿ ಸರ್ ಹಾಂ ಅದನ್ನು ನೋಡಿ ನಾವು ದಾಖಲಾತಿ ಮಾ ಆಂ

ಸರ್ ಅದು ನನ್ಗೆ ಮಾ ಗಮನಕ್ಕೆ ಇರೋಲ್ಲ ಅಂದ್ರೆ ನಾ ಪ್ರತೀ ದಿವಸ ನಾನು ಆ ಕ್ಲಾಸಿಗೆ ನಾ ಹೋಗ್ತಿರ್ತೀನಿ ನಾನು ಆ ಕ್ಲಾಸ್ ಟೀಚರ್ ಇಲ್ಲಾಂದರೆ ನನ್ಗೆ ಮಾಹಿತಿ ಇರೋಲ್ಲ ಸರ್ ಹಾಂ ಅವ್ರು ಬಂದಾಗ ಮತ್ತೆ ನಾವು ನಾವು ಪಕ್ಕದ ಟೀಚರಿಗೆ ಕೇಳ್ಬೋದು ಇಲ್ಲಾ ನಾನೇ ಆ ಕ್ಲಾಸ್ ಟೀಚರ್ ಇದ್ದೆನಂದ್ರೆ ನನಗೆ ಗೊತ್ತಿರ್ತದೆ ಇನ್ಫಾರ್ಮ್ ಮಾಡ್ಬೇಕು ನಾನು ಯಾಕೆ ಬಂದಿಲ್ಲ ಮಗು ಮತ್ತೆ ನಾನು ಪ್ರಿನ್ಸಿಪಾಲ್ಗೂ ಮಾಡಬೇಕು ಇಲ್ಲಾ ಮಕ್ಳನ್ನು ಅವ್ರ ಮನೆಗ್ ಕಳ್ಸೋದಾಗ್ಲೀ ಅಲ್ಲಿಂದ ನಾನೇ ಹೋಗಿ ಖುದ್ದಾಗಿ ನಾನೇ ಹೋಗ್ ಯಾಕೆ ನಿಮ್ಮ ಮಗು ಬಂದಿಲ್ಲ ಅಂತ ಕೇಳೋದಾಗ್ಲೀ ಮಾಡ್ತೀನಿ ಸರ್ ತ್ಯಾಂಕ್ ಯು ಸರ್